ಕಲಾವಿದರು ಅಂತ ಅಂದ ಮೇಲೆ ಯಾರಿಗಾದ್ರೂ ಅಷ್ಟೇ ಸವಾಲುಗಳು ಇರುತ್ತೆ ಕಷ್ಟಗಳೂ ಇರುತ್ತೆ ಅಲ್ಲವಾ ನನಗೂ ಹಾಗೇ ಇತ್ತು ಸ್ವಲ್ಪ ಕಷ್ಟಗಳು ಎದುರಿಸಿದೀನಿ ನಾನು ಸ್ವಲ್ಪ ಸವಾಲುಗಳನ್ನೂ ಕೂಡ ಎದುರಿಸಿದೀನಿ ಆದರೆ ಅದನ್ನ ಎಲ್ಲದನ್ನೂ ನಾವು ಹೊರಗಡೆ ಹೇಳಿಕೊಳ್ಳಕಾಗಲ್ಲ ಆದರೆ ಕೆಲ್ವೊಂದು ಹೇಳ್ತೀನಿ ಏನು ಅಂತಂದರೆ ನಾನು ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದೆ ಅನ್ನೋದು ಗೊತ್ತಿರೋದ್ರಿಂದಾನೆ ಕೆಲವೊಬ್ಬರು ಏನು ಮಾಡ್ತಾ ಇದ್ದರು ಹೊರಗಡೆ ಎಲ್ಲಾದರೂ ಸ್ಪರ್ಧೆಗಳು ಅಂತ ವಿಷಯ ಗೊತ್ತಾದಾಗ ನನಗೆ ತಿಳಿಸ್ತಾ ಇರಲಿಲ್ಲ ಯಾಕಂದರೆ ನಾನೂ ಭಾಗವಹಿಸ್ಬಿಡ್ತೀನಿ ನನಗೂ ಬಹುಮಾನ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ಅವ್ಳಿಗೆ ಹೆಸರು ಬಂದುಬಿಡತ್ತೆ ಅನ್ನುವಂತಹ ಒಂದು ಹೊಟ್ಟೆಕಿಚ್ಚಿನಿಂದ ಅವ್ರು ಏನು ಮಾಡ್ತಾ ಇದ್ದರು ಸ್ಪರ್ಧೆಯೆಲ್ಲಿದೆ ಅನ್ನೋದನ್ನು ನಮಗೆ ವಿಚಾರಗಳನ್ನು ತಿಳಿಸ್ತಾ ಇರಲಿಲ್ಲ ಇದೂ ಒಂಥರ ನಮಗೆ ಸವಾಲೇ ಯಾಕಂದರೆ ನಾವು ಕಲಾವಿದ ಒಬ್ಬ ಮುಂದೆ ಬರಬೇಕು ಅಂತ ಅಂದರೆ ಯಾರಿಗಾದರೂ ಅಷ್ಟೇ ಈ ಥರ ಸ್ಪರ್ಧೆಗಳನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಅಲ್ಲಿ ಬಹುಮಾನ ಗಳಿಸೋದು ಕೂಡ ಒಂದೊಂದು ಮೆಟ್ಟಲನ್ನ ಹತ್ತಿದ ಹಾಗೆ ನಮಗೆ ಹೆಸರು ಬರ್ತಾ ಹೋಗುತ್ತೆ ನಮಗೆ ಆದರೆ ಆ ರೀತಿ ಅವಕಾಶಗಳು ನಮಗೆ ಕಡಿಮೆ ಆದಾಗ ಹೇಗಾಗುತ್ತೆ ಅಂದರೆ ನಮಗೂ ತುಂಬ ಬೇಜಾರಾಗುತ್ತಲ್ವಾ ಅಯ್ಯೋ ನಮ್ಮ ನಾವು ಮುಂದುವರಿಯುವಂತಹ ಒಂದು ಅವಕಾಶ ತಪ್ಪೋಯ್ತಲ್ಲ ನಮಗೆ ಅಂತ ಹೇಳಿಬಿಟ್ಟು ನಮ್ಗು ಬೇಜಾರಾಗುತ್ತೆ ಈ ಥರನೇ ಇನ್ನೂ ಕೆಲವಾರು ಕಷ್ಟಗಳನ್ನು ನಾನೂ ಅನುಭವಿಸಿದೀನಿ ಅದನ್ನು ಎದುರಿಸ್ಕೊಂಡೇ ಬರ್ತಾ ಇದೀನಿ ನಾನು ಹಾಗೇ ನಾನೇ ತುಂಬಾ ಎಲ್ಲೆಲ್ಲಿ ಸ್ಪರ್ಧೆ ಅನ್ನೋದನ್ನು ತಿಳ್ಕೊಂಡು ತುಂಬ ಜನರ ಮುಖಾಂತರ ತಿಕ್ ತಿಳ್ಕೊಂಡು ಇನ್ನು ಮುಂದೆ ಮುಂದೆ ನಾನು ಭಾಗವಹಿಸೋದಕ್ಕೆ ಶುರು ಮಾಡಿದೆ ಹಾಗೆ ಬಹುಮಾನನೂ ಬರೋಕ್ಕೆ ಶುರು ಆಯಿತು ಬರ್ತಾ ಇತ್ತು ಬಹುಮಾನಗಳು ನಾನು ಚಿತ್ರ ಅಲ್ದೆ ರಂಗೋಲಿನೂ ಕೂಡ ತುಂಬ ಚೆನ್ನಾಗಿ ಬಿಡಿಸ್ತೀನಿ ಆ ಥರ ರಂಗೋಲಿ ಬಿಡಿಸೋ ಇದನ್ನೂ ಅಷ್ಟೇ ನನ್ನ ನಮ್ಮ ಹತ್ತಿರ ಬಂದುಬಿಟ್ಟು ಎಲ್ಲರು ಹೇಳ್ತಾ ಇದ್ದರು ಚೆನ್ನಾಗಿ ಬಿಡಿಸ್ತೀಯ ನೀನು ತುಂಬ ಚೆನ್ನಾಗಿ ಬಣ್ಣ ತುಂಬ್ತಿಯ ಹೇಗೆ ಕಲಿತೆ ಅಂತೆಲ್ಲ ಮಾತಾಡ್ತಾರೆ ಆದರೆ ನಮಗೆ ಏನಾದ್ರೂ ಸ್ಪರ್ಧೆ ಅಂತ ಬಂದಾಗ ಮಾತ್ರ ವಿಷಯಾನ ತಿಳಿಸೋದಕ್ಕೆ ಇಷ್ಟಪಡಲ್ಲ ಹಾಗೆ ನಾವಿವಾಗ ಭಾಗವಹಿಸ್ತಾಯಿದ್ದೀವಿ ನಮಗೆ ಸ್ಪರ್ಧೆ ವಿಷಯ ಗೊತ್ತಾಗಿಬಿಟ್ಟಿದೆ ಅಂತ ಅಂದ್ಕೊಂಡಾಗ ಅವ್ರೇನು ಮಾ ಹೇಳ್ತಾ ಇದ್ದರು ಅಯ್ಯೋ ನೀನೂ ಭಾಗವಹಿಸ್ತೀಯಾ ನೀನು ಭಾಗ್ವಹಿಸಿಬಿಟ್ರೆ ನನಗ್ ಪ್ರೈಜ್ ಬರೋಲ್ಲ ನೀನೂ ಭಾಗವಹಿಸ್ಬಿಡ್ತಿಯಾ ನೀನು ಭಾಗವಹಿಸ್ದೆ ಇರ್ಬೋದಿತ್ತಲ್ಲ ನಿನ್ಗೆ ಅಷ್ಟು ಚೆನ್ನಾಗಿ ಬರುತ್ತಲ್ಲಾ ಅಂತ ಒಂಥರ ಹೇಳ್ತಾ ಇದ್ದರು ನಾವೇ ಹಿಂದೆ ಸರೀಲಿ ಅನ್ನುವಂತಹ ರೀತೀಲಿ ಈ ರೀತಿ ಕೂಡ ಮಾತುಗಳನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ ಹಾಗೆನೇ ನನಗೆ ಯಾವುದೇ ರೀತಿ ಸರಬರಾಜುಗಳು ಕಲಾ ಸರಬರಾಜುಗಳು ಯಾವತ್ತೂ ಕಡಿಮೆ ಆಗಿದ್ದು ಅನ್ನುವಂತಹ ಪರಿಸ್ಥಿತಿ ಇಲ್ಲ ಯಾಕಂತಂದರೆ ನಾನು ಚಿಕ್ಕವಳಿದ್ದಾಗಿಂದನು ನನ್ನ ತಂದೆ ತಾಯಿ ನನಗೆ ಯಾವುದೇ ರೀತಿ ಕಲೆಗೆ ಬೇಕಾದಂಥ ಸರಬರಾಜುಗಳು ಏನೇನು ಬೇಕು ಅದನ್ನೆಲ್ಲ ಯಾವಾಗ್ಲೂ ತಂದುಕೊಟ್ಟಿದ್ದಾರೆ ಆ ರೀತಿ ಕಡಿಮೆ ಆದದ್ದೂಂತನೂ ಇಲ್ಲ ತುಂಬಾ ಪ್ರೇರಣೆ ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ ಮುಂದೆ ಬರಲಿಕ್ಕೆ ಹಾಗಾಗಿ ಹೀಗೇ ನನಗೆ ಈಗ ಸಾಮಾಜಿಕ ಜಾಲತಾಣಗಳಿಂದ ನಾನು ಬೇರೆಯವರ ಚಿತ್ರ ಬಿಡಿಸಿರೋದು ಅಂತಂದು ಆ ಪೈಂಟಿಂಗ್ಗಳು ಅದನ್ನೆಲ್ಲ ನೋಡಿದಾಗ ನನಗೂ ಕೂಡ ತುಂಬಾ ಪ್ರೇರಣೆ ಸಿಗುತ್ತೆ ನಾನೂ ಈ ರೀತಿ ಮಾಡಬಹುದು ನಾನೂ ಆ ರೀತಿ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನುವಂತಹ ಪ್ರೇರಣೆ ಸಿಗುತ್ತೆ ನನಗ್ ಯಾವತ್ತೂ ಈ ರೀತಿ ಬೆಂಬಲ ತುಂಬ ಕಡಿಮೆ ಇದೆ ಅಂತ ಅನಿಸಿರೋವಂತಹ ಕ್ಷಣ ತುಂಬಾ ಕಡಿಮೆ